ಕೃಷಿಯ ಬಗ್ಗೆ ಹೆಚ್ಚಿನ ಅಂಶಗಳು ಯಾವುವು ಅಂತ ಹೇಳಿದ್ರೆ ಜೊತೆಗೆ ಕೃಷಿಯಲ್ಲಿ ಏನು ನಿಮಗೆ ಸಂತೋಷ ನೀಡುತ್ತದೆ ಅಂತಾರೆ ಕೃಷಿ ಅಂದರೆ ನಮ್ಮ ನಾವು ಕು ಕೃಷಿ ಕುಟುಂಬದಿಂದ ಬಂದಂಥವರು ಆದರೂ ಸಹ ನಾವು ಕೃಷಿಯ ಬಗ್ಗೆ ಹೆಚ್ಚು ಖುಷಿ ಕೊಡುತ್ತೆ ಕೃಷಿ ಮಾಡಿದ್ರೆ ನನಗೆ ಜೊತೆಗೆ ನನಗೆ ಜಮೀನು ಇಲ್ದಲೇ ಇದ್ದರೂ ಸಹ ಗುತ್ತಿಗೆ ತೆಗೆದುಕೊಂಡು ಕೃಷಿ ಮಾಡುವಂತಹ ಕೆಲಸ ಇವತ್ತಿಗೂ ನಾನು ಮಾಡ್ತಾ ಇದ್ದೀನಿ ಆದರೆ ಕೃಷಿಯಲ್ಲಿ ಹೆಚ್ಚಿನ ಲಾಭ ಇಲ್ಲ ನಷ್ಟ ಉಂಟಾದರೂ ಸಹ ನಾನು ಕೃಷಿದೆ ತೊಡಗಿಸ್ಕೊಂಡಿರೋದು ನನಗೂ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಖುಷಿ ಕೊಡುತ್ತೆ ಕೆಲವು ಸಂದರ್ಭ್ದಲ್ಲಿ ಬೇಸರನೂ ಆಗುತ್ತೆ ಉದಾಹರಣೆಗೆ ನಾನು ಈ ಸಾವಯವ ಇದರಲ್ಲಿ ತರಕಾರಿ ಬೆಳಿಬೇಕೂಂತ ಹೇಳಿ ತುಂಬ ಆಸೇನ್ನ ಇಟ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದೆ ಅದರಲ್ಲಿ ಯಶಸ್ಸು ಕಾಣಲಿಲ್ಲ ಇದಕ್ಕೆ ಸಾಕಷ್ಟು ಕಾರಣಗಳು ಇದೆ ಉದಾಹರಣೆಗೆ ನಮಗೆ ಉತ್ತಮವಾದಂತಹ ಸಾವಯವ ಗೊಬ್ಬರ ಸಿಗ್ದೆಲೇ ಇರ್ಬೋದು ಅಥವಾ ಇ ಇಳುವರಿ ಕಡಿಮೆ ಆಗಿರ್ಬೋದು ಹಾಗೇ ಬೆಲೆ ಸಿಗ್ದೆಲೇ ಇರಬಹ್ದು ಸಾವಯವ ತರಕಾರಿ ಅಂತೇಳಿದ್ರೆ ಅದಕ್ಕೆ ವಿಶೇಷವಾಗಿರುವಂಥ ಬೆಲೆ ಸಿಗುವಂತಹ ನಗರ ಪ್ರದೇಶ ನಮ್ಮದಲ್ಲ ಬೆಂಗಳೂರಂಥ ಪ್ರದೇಶದಲ್ಲಾದ್ರೆ ಅದಕ್ಕೆ ವಿಶೇಷವಾಗಿರುವಂಥ ಸರ್ಟಿಫಿಕೇಟ್ ಸಿಗುತ್ತೆ ಹಾಗೇ ಬೆಲೆನೂ ಜಾಸ್ತಿ ಸಿಗುತ್ತೆ ಆದರೆ ಸಣ್ಣ ಜಿಲ್ಲೆಯಲ್ಲಿರೋದರಿಂದ ನಮಗೆ ಅದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಜನಗಳು ಹೊಂದಿಲ್ಲ ಹಾಗೇ ಕೃಷಿಯಲ್ಲಿ ನಮಗೆ ಸಂತೋಷ ಯಾಕೆ ಸಿಗುತ್ತೆ ಅಂತೇಳಿದರೆ ನಾವು ಪ್ರತಿ ದಿವಸ ಬೆಳಿಗ್ಗೆ ಅಥವಾ ಸಂಜೆ ಎರಡು ಗಂಟೆ ಆ ಜಮೀನಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಆಗ ಸಿಗೋವಂಥ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ಅದೇ ರೀತಿ ಕೃಷಿಯ ಜೊತೆಗೆ ಇನ್ನಿತರ ಬೇರೆ ಬೇರೆ ಉಪ ಕಸುಬುಗಳನ್ನೂ ಸಹ ಅದರಲ್ಲೂ ಸಹ ನಾನು ತೊಡಗಿಸ್ಕೊಂಡಿದ್ದೆ ಉದಾಹರಣೆಗೆ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಕುರಿ ಸಾಕಾಣಿಕೆ ಇರ್ಬೋದು ಆ ಕುಯಿ ಕೋಳಿ ಸಾಕಾಣಿಕೆಯಲ್ಲಿ ತುಂಬ ವಿಶೇಷವಾಗಿರುವಂತಹ ಕಾಳಜಿ ವಹಿಸ್ಬಿಟ್ಟು ನಾಟಿ ಕೋಳಿಗಳನ್ನು ಸಾಕಿ ಅದರಿಂದ ಬರುವಂಥ ಸಿಗುವಂಥ ಮೊಟ್ಟೆಗಳನ್ನ ನಾವು ತಿನ್ನೋದ್ರ ಜೊತೆಗೆ ನಮ್ಮ ಆತ್ಮೀಯರೂ ಸ್ನೇಹಿತರು ಬಂಧು ಬಳಗದವ್ರು ವಿಶೇಷ್ವಾಗಿ ಅವುಗಳನ್ನು ತೆಗೆದ್ಕೊಂಡು ಹೋಗಿ ಅವರು ಅದನ್ನ ಉಪಯೋಗ್ಸಿ ಸಂತೋಷ ಪಟ್ಟಿದ್ದಾರೆ ಅದರಿಂದ ನಮಗೂ ಸಹ ತುಂಬ ಸಂತೋಷ ಆಗುತ್ತೆ ಜೊತೆಗೆ ಸಾವಯವದಿಂದ ಬೆಳೆದಿರೋವಂಥ ತರಕಾರಿಗಳನ್ನ ನಾವು ತಿನ್ನೋದರಿಂದ ಆರೋಗ್ಯವು ತುಂಬ ಚೆನ್ನಾಗಿದೆ ಇದು ನಮಗೆ ಸಂತೋಷ ನೀಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ